ಐದು ಅಕ್ಟೋಬರ್ ಎರಡು ಸಾವಿರದ ಒಂದು ನಾಲ್ಕು ಜೂನ್ ಎರಡು ಸಾವಿರದ ಮೂರು ನಾಲ್ಕು ಜೂನ್ ಸಾವಿರದೊಂಬೈನೂರ ತೊಂಬತ್ತೊಂಬತ್ತು ಮೂರು ಸೆಪ್ಟೆಂಬರ್ ಸಾವಿರದೊಂಬೈನೂರ ತೊಂಬತ್ತೆಂಟು ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಒಂದು